ನೃತ್ಯ ಭಾವ ನರ್ತಕರಲ್ಲಿ ಕೌಶಲ್ಯವನ್ನು ಬೆಳೆಸತಕ್ಕಂಥ ಮತ್ತು ಉತ್ತಮ ಪ್ರದರ್ಶನ ಬಗ್ಗೆ ಸಹಾಯಕ ನೀಡಕ್ಕಂಥ ಸಂಸ್ಥೆಗಳನ್ನು ನಮ್ಮಲ್ಲಿ ನಾವು ಕಾಣ್ತೀವಿ ಮತ್ತು ಕೆಲವೊಂದು ಒಂದು ಸಂಸ್ಥೆಗಳಲ್ಲಿ ನೃತ್ಯ ಪ್ರದರ್ಶನಕ್ಕೋಸ್ಕರ ಅಂತಾನೇ ಕೆಲವೊಂದು ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ ಅದಕ್ಕಂತಾನೇ ಹಣಕಾಸಿನ ನೆರವನ್ನು ನೀಡತಕ್ಕಂಥ ಸಂಸ್ಥೆಗಳಿದ್ದಾವೆ ಅದರಲ್ಲಿ ಸರ್ಕಾರದಿಂದನೇ ಬಿಡುಗಡೆ ಆಗತಕ್ಕಂಥ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಂತಾನೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಮಾಡತಕ್ಕಂಥ ಒಂದು ಮಂಡಳಿಗಳು ಅಂತ ಇದ್ದಾವೆ ಅವುಗಳಿಂದ ಒಂದು ಸಹಾಯ ಧನವನ್ನು ನೀಡಿ ಆ ಒಂದು ನೃತ್ಯ ಪ್ರದರ್ಶನಗಳನ್ನು ಉ ಉತ್ತೇಜನ ಪಡಿಸಲಿಕ್ಕೋಸ್ಕರ ಸ್ಕೂಲ್ಸಲ್ಲಿ ಪ್ರತಿಭಾ ಕಾರಂಜಿಗಳನ್ನು ಅಂತ ಮಾಡ್ತಾರೆ ಮತ್ತು ಕಾಲೇಜಸಲ್ಲಿ ನೃತ್ಯ ಪ್ರದರ್ಶನಕ್ಕೋಸ್ಕರ ಅಂತಾನೇ ಕೆಲವೊಂದು ಕಾರ್ಯಕ್ರಮಗಳನ್ನು ಹಾಕೊಳ್ತಾರೆ ಅದಕ್ಕಂತಾನೇ ಫಂಡ್ ಹಣಕಾಸಿನ ನೆರವನ್ನು ಸಹ ನೀಡಲಾಗುತ್ತದೆ ಈ ನೃತ್ಯ ಪ್ರದರ್ಶನಗಳನ್ನು ಪ್ರೋತ್ಸಾಹ ನೀಡಲಿಕ್ಕೆ ಶಾಲಾ ಕಾಲೇಜುಗಳನ್ನು ಮತ್ತು ಕೆಲವೊಂದು ಕಾರ್ಯಕ್ರಮಗಳನ್ನು ಬಳಸಿಕೊಂಡಿರ್ತಕ್ಕಂತದನ್ನು ನಾವು ಕಾಣ್ತೀವಿ ಮತ್ತು ನೃತ್ಯವನ್ನು ನೃತ್ಯ ಪ್ರದರ್ಶನ ಅಂತಂದರೆ ನೃತ್ಯವನ್ನು ಬೆಳೆಸತಕ್ಕಂಥದ್ದು ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಕೊಡತಕ್ಕಂಥದ್ದು ಈಗಿನ ಒಂದು ಜನ್ರೇಷನ್ ಈಗಿರತಕ್ಕಂಥ ಒಂದು ಪೀಳಿಗೆಯ ಒಂದು ಜವಾಬ್ದಾರಿಯಾಗಿರುತ್ತೆ ಅದಕ್ಕೋಸ್ಕರನೇ ಸರ್ಕಾರ ಶಾಲಾ ಕಾಲೇಜು ಸಮುದಾಯ ಹೀಗೆ ಸಮಾಜ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ನೀಡುತ್ತೆ ಅದರಲ್ಲಿ ಚಿತ್ರರಂಗ ಅಂತ ಹೇಳ್ದಾಗ ಅದಕ್ಕೆ ಓ ರ್ ಹೆಚ್ಚಿನ ಒಂದು ಒತ್ತನ್ನು ನೀಡತಕ್ಕಂಥದ್ದನ್ನು ನಾವು ಕಾಣ್ತೀವಿ